ಈಗಿನ ಕರ್ನಾಟಕದ ಪಕ್ಷಗಳು ಬಳಹಷ್ಟು ಅಡ್ಡ ದಾರಿಯನ್ನು ಹಿಡಿದಿವೆ ಚುನಾವಣೆ ಗೆಲ್ಲಲು ಬೇಕಾಬಿಟ್ಟಿ ಗ್ಯಾರಂಟೀಗಳನ್ನು ಘೋಷಿಸುಸುತ್ತಾ ಜನರ ದಿಕ್ಕನ್ನು ರಾಜ್ಯದ ದಿಕ್ಕನ್ನು ತಪ್ಪಿಸುತ್ತಿವೆ ಇದರಿಂದ ಭವಿಷ್ಯದಲ್ಲಾಗುವಂತಹ ತೊಂದ್ರೆಗಳನ್ನು ಅವರು ಮನನ ಮಾಡಿಕೊಳ್ಳುತ್ತಿಲ್ಲ ಕೇವಲ ಐದು ವರ್ಷದ ಅಧಿಕಾರಕ್ಕಾಗಿ ರಾಜ್ಯವನ್ನು ಹಳ್ಳ ಹಿಡಿಸಲು ಏನುಬೇಕು ಎಲ್ಲ ತಯಾರಿಗಳನ್ನು ಮಾಡುತ್ತಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ವಿಫಲವಾಗುತ್ತಿದೆ ಏಕೆಂದರೆ ದಿನೇ ದಿನೇ ಅಪರಾಧ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತಿದ್ದರು ಕೂಡ ರಾಜಕೀಯ ಪ್ರೇರಿತವಾಗಿ ಪಕ್ಷಾಧಾರಿತವಾಗಿ ಯಾವ ಪಕ್ಷವು ಸರಿಯಾಗಿ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಇದರಿಂದ ಕಾನೂನು ಸುವ್ಯವಸ್ಥೆಯ ಮೇಲೆ ಅತಿದೊಡ್ಡ ಪ್ರಭಾವವನ್ನು ಬೀರುತ್ತಿದೆ ಕೆಲವು ರಾಜ್ಯ ಸರ್ಕಾರಗಳು ತಮ್ಮ ಜಾತಿ ಆಧಾರಿತ ಆ ಪಕ್ಷ ಪಕ್ಷಗಳನ್ನು ಸ್ಥಾಪಿಸಿಕೊಂಡಿದ್ದಾವೆ ಇದರಿಂದ ರಾಜ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ ಸಮಾನತೆಯ ಸಾರುವ ಈ ಸಾರುವ ಈ ಸಂವಿಧಾನದಲ್ಲಿ ಈ ಥರ ಜಾತಿ ಆಧಾರಿತ ಚುನಾವಣೆ ಎಳೆಯುವುದು ಬಹಳಷ್ಟು ಅಸಹ್ಯಕರ ಮತ್ತು ಅಪರಾಧ ಇದನ್ನು ತಡೆಗಟ್ಟದೆ ಹೋದಲ್ಲಿ ದೇಶದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮವು ಮತ್ತು ರಾಜ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ ಈಗ ಈ ಗ್ಯಾರಂಟಿಗಳನ್ನು ನಾವು ತೊಳೆಯ ಬೇಕಿದೆ